ಚಿಕ್ಕಬಳ್ಳಾಪುರ ಜಿಲ್ಲೆ ಅಭಿವೃದ್ಧಿ ಮತ್ತು ಬೆಳವಣಿಗೆನಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡೋಣ ನಮ್ಮದು ಜಿಲ್ಲೆ ಅತಿ ಹೆಚ್ಚು ಬುದ್ಧಿವಂತ್ರಿರ್ತಕ್ಕಂಥ ಜಿಲ್ಲೆ ಬೆಂಗ್ಳೂರವ್ರಿಗೆ ತುಂಬ ಹತ್ತಿರದಲ್ಲಿರ್ತಕ್ಕಂಥ ಜಿಲ್ಲೆ ನದಿ ನಾಲೆ ಯಾವುದು ಇಲ್ಲ ನಮಗೆ ಹೈವೆ ಹೋಗುತ್ತೆ ಹೈದರಾಬಾದ್ ಹೈವೆ ಹೋಗುತ್ತೆ ತುಂಬ ಚೆನ್ನಾಗಿದೆ ಹೈವೆ ಬೆಂಗ್ಳೂರಿಗೆ ನಮಗೆ ಒಂದು ಗಂಟೆ ಪ್ರಯಾಣಕ್ಕೆಲ್ಲ ಹೊರಟೋಗ್ತೀವಿ ಬುದ್ದಿವಂತಿಕೆ ವಿಚಾರಕ್ಕೆ ಬಂದಾಗ ಸರ್ ಎಂ ವಿಶ್ವೇಶ್ವರಯ್ಯ ಸಿ ಎನ್ ಆರ್ ರಾವ್ ಎರಡೂ ಭಾರತ ರತ್ನಗಳು ನಮ್ಮ ಜಿಲ್ಲೆಗೇ ಬಂದಿದೆ ಆದರೂ ಅಭಿವೃದ್ಧಿ ವಿಚಾರದಲ್ಲಿ ನಾವು ಸ್ವಲ್ಪ ಹಿಂದೆ ಇದ್ದೀವಿ ಯಾಕೆಂದರೆ ನಮಗೆ ಇಲ್ಲಿ ಬಳಸಲಿಕ್ಕೆ ಶುದ್ಧ ನೀರು ಲಭ್ಯ ಇಲ್ಲ ನದಿ ನಾಲೆಯಿಲ್ಲ ಒಳ್ಳೆಯ ನೀರಿಲ್ಲ ಅಂತ ಯಾವುದೇ ಕೈಗಾರಿಕೆಗಳು ನಮ್ಮಲ್ಲಿ ಬರ್ತಾ ಇಲ್ಲ ಗಣಿಗಾರಿಕೆ ಅಂತಾನೆ ಬರೀ ಕಲ್ಲು ಗಣಿಗಾರಿಕೆ ಒಂದು ನಡಿಯುತ್ತೆ ನಮ್ಮ ಜಿಲ್ಲೆಯಲ್ಲಿ ಕಲ್ಲು ಗಣಿಗಾರಿಕೆ ವಿಚಾರಕ್ಕೆ ಬಂದಾಗ ನೀವೆಲ್ಲೇ ಹೋಗಲಿ ಭಾರತೀಯ ರೈಲ್ವೆಗೆ ಸಂಬಂಧಪಟ್ಟಂಗೆ ಯಾವುದೇ ರೈಲು ಯಾವುದೇ ರೈಲ್ವೆ ಹಳಿ ಮೇಲೆ ಹೋಗಿ ಒಂದಲ್ಲ ಒಂದು ಕಲ್ಲು ನಮ್ಮ ಜಿಲ್ಲೆಯದೇ ಆಗಿರ್ತದೆ ಮೂಲಭೂತ ಅಗತ್ಯಗಳು ಅಭಿವೃದ್ಧಿ ಮಾಡಬೇಕಂದ್ರೆ ಉತ್ತಮ ರಸ್ತೆಗಳು ಬೇಕು ನಮ್ಮ ಜಿಲ್ಲೆಯಲ್ಲಿ ಆರು ತಾಲ್ಲೂಕಿದೆ ಚಿಕ್ಕಬಳ್ಳಾಪುರ ಚಿಂತಾಮಣಿ ಬಾಗೇಪಲ್ಲಿ ಗುಡಿಬಂಡೆ ಶಿಡ್ಲಘಟ್ಟ ಗೌರಿಬಿದನೂರು ಒಟ್ಟು ಆರು ತಾಲ್ಲೂಕಿದೆ ಗೌರಿಬಿದನೂರಿನಲ್ಲಿ ಭೂಕಂಪನ ಮಾಪನ ಕೇಂದ್ರ ಇದೆ ಆದರೆ ಅಲ್ಲಿಗೆ ಒಳ್ಳೆಯ ರಸ್ತೆ ಅನ್ನೋದಿಲ್ಲ ಬಾಗೇಪಲ್ಲಿ ಅಂತೂ ಅತೀ ಬರಡು ಪ್ರದೇಶ ಒಂದು ನೀರು ಸಿಗಲ್ಲ ನಮಗೆ ಈ ಸಮಯದಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂದ್ಬಿಟ್ಟು ನಮಗೆ ಎನ್ ಎಚ್ ವ್ಯಾಲಿ ಅಂತ ನೀರು ಕೊಟ್ಟಿದ್ದಾರೆ ನೆಲಮಂಗಲ ಹೆಸರಘಟ್ಟ ಅಂತ ಅವರು ಬಳಸಿರ್ತಕ್ಕಂಥ ಗಲೀಜು ನೀರನ್ನ ಕಲ್ಮಶವಾಗಿರತಕ್ಕಂಥ ನೀರನ್ನ ನಮ್ಗೆ ಕೊಡ್ತಾ ಇದ್ದಾರೆ ಈ ನೀರು ಬಳಸಿ ನಾವು ಬೆಳೆ ಬೆಳಿತೀವಿ ಈ ಬೆಳೆ ನಮಗೇನು ಅನುಕೂಲ ಆಗ್ತದೆ ಜನಕ್ಕೇನಾಗತ್ತೆ ಅನಾರೋಗ್ಯ ಆಗಲ್ವಾ ಇದೆಲ್ಲ ಸರ್ಕಾರಕ್ಕೆ ಗಮನದಲ್ಲಿಲ್ಲ ಇನ್ನು ಶಿಕ್ಷಣ ಸಂಸ್ಥೆಗಳ ವಿಚಾರಕ್ಕೆ ಬಂದಾಗ ಅತಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ನಮ್ಮ ಜಿಲ್ಲೆಯಲ್ಲಿದೆ ಉತ್ಕೃಷ್ಟ ಶಿಕ್ಷಣ ಸಂಸ್ಥೆ ಆದಿಚುಂಚನಗಿರಿ ಮಠಕ್ಕೆ ಸೇರಿದಂತಹ ಶ್ರೀ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಎಸ್ ಜೆ ಸಿ ಐ ಟಿ ಇಂಜಿನಿಯರಿಂಗ್ ಕಾಲೇಜು ಎಮ್ ಬಿ ಎ ಕಾಲೇಜು ಎಲ್ಲ ಇದೆ ಆದರೂ ನಮ್ಮಲ್ಲಿ ಅಭಿವೃದ್ಧಿ ಸಂ ಇಲ್ಲಿಂದ ಕಲೀತೀವಿ ಎಲ್ಲ ಬೆಂಗ್ಳೂರ್ಗೆ ಹೋಗ್ತೀವಿ ಕೆಲಸಕ್ಕೆ ಚಿಕ್ಕಬಳ್ಳಾಪುರದವರು ಒಂಥರ ನಮ್ಮ ಹಳೇ ಮಾತೃ ಜಿಲ್ಲೆಯಾದಂಥ ಕೋಲಾರ ಜಿಲ್ಲೆಯವ್ರದ್ದು ಅದೇ ಹಣೆಬರಹ ಚಿಕ್ಕಬಳ್ಳಾಪುರ ಕೋಲಾರದ್ದು ಬೆಳಿಗ್ಗೆ ಎದ್ದೇಳು ಬಸ್ ಹತ್ತು ಬೆಂಗ್ಳೂರ್ಗೋಗು ನಾಯಿ ಥರ ದುಡಿ ಸಂಜೆ ಬಸ್ ಹತ್ಕೊಂಡು ವಾಪಸ್ ಚಿಕ್ಕಬಳ್ಳಾಪುರಕ್ಕೆ ಬರಬೇಕು ಮತ್ತೆ ಮನೆ ಸೇರ್ಕೋಬೇಕು ಅಭಿವೃದ್ಧಿ ಎಲ್ಲಾಗತ್ತೆ ಯಾವ ಥರ ಅಭಿವೃದ್ಧಿ ಆಗತ್ತೆ ನಮ್ಮ ರಾಜಕೀಯ ನಾಯಕರಿಗೆ ಯಾವುದೇ ರೀತಿ ಇಚ್ಛಾಶಕ್ತಿ ಇಲ್ಲ ಅವ್ರಿಗೇನು ಎಮ್ ಎಲ್ ಎ ಆಗಬೇಕು ಎಮ್ ಪಿ ಆಗಬೇಕು ದುಡ್ಡು ಮಾಡಬೇಕು ಒಂದಷ್ಟು ಜಮೀನು ಮಾಡಬೇಕು ಇದೆ ಅವ್ರ ಗಮನಗಳು ಅವರ ಚಿಂತೆಗಳು ಹೀಗಿರುವಾಗ ಹೇಗ್ ಅಭಿವೃದ್ಧಿ ಮಾಡ್ತಾರೆ ಕೈಗಾರಿಕೆ ವಿಚಾರಕ್ಕೆ ಬಂದಾಗ ಹೇಳ್ಕೊಳಂಥ ಕೈಗಾರಿಕೆಗಳು ಯಾವುದೂ ನಮ್ಮ ಜಿಲ್ಲೆಯಲ್ಲಿಲ್ಲ ಹೇಳಿದ್ನಲ್ಲ ಬೆಂಗಳೂರು ಪಕ್ಕ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಅಂತರ ರಾಷ್ಟ್ರೀಯ ವಿಮಾನ ನಿಲ್ದಾಣ ನಮ್ಮಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಚಿಕ್ಕಬಳ್ಳಾಪುರದಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ದೇವನಹಳ್ಳಿ ಅಂತರ ರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಸರ್ಕಾರ ಮನಸ್ಸು ಮಾಡಿದ್ರೆ ಎಷ್ಟೋ ಕೈಗಾರಿಕೆಗಳನ್ನ ನಮ್ಮ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡ್ಬೋದಿತ್ತು ಆದರೆ ಇವರಿಗೆಲ್ಲ ಬೆಂಗಳೂರು ಜಿಲ್ಲೆಯಲ್ಲೇ ಮಾಡಬೇಕು ಏರ್ಪೋರ್ಟ್ ಸುತ್ತಮುತ್ತಾನೆ ಮಾಡಬೇಕು ದೇವನಹಳ್ಳಿ ದೊಡ್ಡಬಳ್ಳಾಪುರ ಇಲ್ಲೇ ಮಾಡಬೇಕಂತ ಆಗಿಬಿಟ್ಟು ನಮ್ಮ ಜಿಲ್ಲೆ ಅಭಿವೃದ್ಧಿಗೆ ಯಾವುದೇ ಥರ ಯಾವುದೇ ಥರ ಪ್ರಯತ್ನನ ಯಾರೂ ಪಡ್ತಾ ಇಲ್ಲ ಹಾಗಾಗಿ ನಮಗೆ ನಮ್ಮ ರಾಜಕಾರಣಿಗಳ ಬಗ್ಗೆ ನಮ್ಮ ಸರ್ಕಾರಗಳ ಬಗ್ಗೆ ಯಾವುದೇ ಆಶಾಭಾವನೆ ಇಲ್ದಿರೋ ಆಗಿಬಿಟ್ಟಿದೆ ನಮಗೆ ಏನೋ ಎಲೆಕ್ಷನ್ನಲ್ಲಿ ವೋಟ್ ಹಾಕ್ಬೇಕು ಹೋಗಬೇಕು ಅವರು ದುಡ್ಕೊತಾರೆ ತಿನ್ಕೊತಾರೆ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಅನುಕೂಲ ಇಲ್ಲ ಇನ್ನು ಸಾರ್ವಜನಿಕ ಸಾರಿಗೆ ನಮ್ಮ ಜಿಲ್ಲೆಯಲ್ಲಿ ಇದೆ ಇಲ್ಲ ಆ ಥರ ರಸ್ತೆಗಳೇ ಇಲ್ಲದೆ ಇದ್ದಮೇಲೆ ಬಸ್ಸೆಲ್ಲಿ ಓಡಾಡತ್ತೆ ನಮಗೆ ಒಂದು ಬಸ್ ಬಂದರೆ ಒಂದು ಬಸ್ ಬರಲ್ಲ ಈವಾಗ ಬರಬೇಕಾಗಿರೋ ಬಸ್ ಆವಾಗ ಇನ್ಯಾವಾಗಲೋ ಬರುತ್ತೆ ರಸ್ತೆ ಎಲ್ಲ ಬರೀ ಗುಳಿಗಳು ಗುಳಿಗಳ ಮಧ್ಯೆ ರಸ್ತೆ ರಸ್ತೆ ಮಧ್ಯೆ ಗುಳಿಗಳಲ್ಲ ಗುಳಿಗಳ ಮಧ್ಯೆ ರಸ್ತೆ ಇರೋದು ನಮ್ಮ ಜಿಲ್ಲೆಯ ವಿಶೇಷತೆ ಇನ್ನು ಗುಡಿಬಂಡೆ ಅಂತ ತಾಲ್ಲೂಕಿದೆ ಹೆಸರೇ ಬಂಡೆ ಅದು ಅಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ನಡೆದಿಲ್ಲ ಇಲ್ಲಿವರೆಗೂ ಒಂದು ಹೆಸರಿಗಷ್ಟೇ ತಾಲ್ಲೂಕು ಅದರೊಳಗೆಲ್ಲ ಹೋಗ್ಬಿಟ್ರೆ ಎಲ್ಲೋ ಸಿನಿಮಾದಲ್ಲಿ ನೋಡ್ತೀವಲ್ಲ ಬಿಹಾರನಲ್ಲಿ ಯಾವುದೋ ಜಂಗಲ್ ರಾಜ್ ಇದೆ ಇನ್ನೂ ಒಂದಿದೆ ಅಭಿವೃದ್ಧಿ ಇಲ್ಲ ಏನೋ ಜನ ಹೇಗೋ ಒಂದು ಇರ್ತಾರೆ ಆ ಥರ ವಾತಾವರಣ ಇರತಕ್ಕಂಥ ಸ್ಥಳಗಳಿದಾವೆ ನಮ್ಮ ಜಿಲ್ಲೆಯಲ್ಲಿ ಇದನ್ನೆಲ್ಲ ಅಭಿವೃದ್ಧಿ ಮಾಡಬೇಕಂದ್ರೆ ಸರ್ಕಾರಕ್ಕೆ ಇರಬೇಕಾದಂಥ ಇಚ್ಛಾಶಕ್ತಿ ತುಂಬ ಮುಖ್ಯವಾದದ್ದು ಜನಪ್ರತಿನಿಧಿಗಳು ಬಿಡಿ ಎಂ ಎಲ್ ಎ ಎಂ ಪಿ ಏನೋ ಮಾಡ್ತಾರೆ ಆದರೆ ಐ ಎ ಎಸ್ ಕೆ ಎ ಎಸ್ ಅಧಿಕಾರಿಗಳೇನು ಮಾಡ್ತಾಯಿದ್ದಾರೆ ಅವ್ರ ಮನಸ್ಥಿತಿ ಹೇಗಿದೆ ಏನೋ ಹೋಗೋಣಪ್ಪ ಚಿಕ್ಕಬಳ್ಳಾಪುರ ಬೆಂಗ್ಳೂರು ಆ ಯ್ ಚಿಕ್ಕ ನಮ್ಮ ಜಿಲ್ಲೆಗೆ ಪೋಸ್ಟಿಂಗ್ ಮಾಡ್ಕೊಳ್ಳೊ ಕಾರಣ ಅಂದರೆ ಹೆಚ್ಚಿಗೆ ಮುಖ್ಯವಾದ ಕಾರಣ ಅಂದರೆ ಬೆಂಗ್ಳೂರ್ಗೆ ಹತ್ತಿರ ಇದೆ ಬೆಳಗ್ಗೆ ಹೋಗಿ ಸಂಜೆ ಬಂದ್ಬಿಡ್ಬೋದು ಮನೆಗೆ ಅಂತ ಎಷ್ಟೋ ಅಧಿಕಾರಿಗಳು ಪೋಸ್ಟಿಂಗ್ ಮಾಡ್ಕೊತಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಿಂಗಾಗಿ ಇವ್ರಿಗೆ ಕೆಲಸ ಮಾಡೋ ಆಸಕ್ತಿ ಇರಲ್ಲ ಸಾಯಂಕಾಲ ನಾಲ್ಕು ಗಂಟೆ ಆಗೊಷ್ಟೊತ್ತಿಗೆ ಡಿ ಸಿ ಆಫೀಸ್ ಮುಂದೆ ಗಾಡಿಗಳೆಲ್ಲ ಬ ರೆಡಿ ಇರತ್ತೆ ಎತ್ಕೊಂಡೋಗಿ ಎಲ್ರನ್ನು ಬಸ್ಟಾಂಡಲ್ಲಿ ಇಳ್ಸತ್ತೆ ಬೆಳಗ್ಗೆ ಹತ್ತು ಗಂಟೆಗೆ ನೀವು ಬಂದು ನೋಡಿದ್ರೆ ಬಸ್ಟಾಂಡ್ ಎಲ್ಲ ಸರ್ಕಾರಿ ಇಲಾಖೆ ಜೀಪ್ಗಳೂ ಅಲ್ಲೇ ಇರತ್ತೆ ಎಲ್ಲ ಇಲಾಖೆ ಅಧಿಕಾರಿಗಳೂ ಬೆಂಗಳೂರಿಂದ ಬರ್ತಾರೆ ಬಸ್ ಇಳಿತಾರೆ ಅವರ ವೆಹಿಕಲ್ ಹತ್ಕೊತಾರೆ ಡೆಪಾರ್ಟ್ಮೆಂಟ್ಗೆ ಹೋಗ್ತಾರೆ ಸರ್ಕಾರದ ಪ್ರಕಾರ ಅಫಿಷಿಯಲಿ ಅವರೆಲ್ಲ ನಮ್ಮ ಜಿಲ್ಲೆಯಲ್ಲೇ ವಾಸ ಮಾಡ್ತಾರೆ ಸರ್ ಆದರೆ ಅವರು ಯಾರೂ ಅಲ್ಲಿ ವಾಸ ಮಾಡ್ತಾ ಇಲ್ಲ ಇದು ನಮ್ಮ ಜಿಲ್ಲೆ ಸಮಸ್ಯೆ ಗಣಿಗಾರಿಕೆ ಅಂತಂದರೆ ಕಲ್ಲು ಗಣಿಗಾರಿಕೆ ಒಂದೇ ಇರೋದು ನಮ್ಮಲ್ಲಿ ಬೇರೆ ಏನೂ ಗಣಿಗಾರಿಕೆಗೆ ಅವಕಾಶ ಇಲ್ಲ ಪರಿಸರ ಅಂತೂ ನಮ್ಮದು ಬರಗಾಡು ಪ್ರದೇಶ ನೀರಿಲ್ಲ ಹಾಗಾಗಿ ಏನೋ ಒಂದಷ್ಟು ಮರಗಳು ಮಳೆ ಆಶ್ರಿತ ಕೃಷಿ ಮಾಡ್ತೀವಿ ಇದೆಲ್ಲದರ ನಡುವೆ ಜೀವನಾನ ಸಾಗಿಸ್ಬೇಕು ನಾವು ಆದರೂ ಚಿಕ್ಕಬಳ್ಳಾಪುರ ಅಂದರೆ ನಮ್ಮ ಮಾತೃ ಜಿಲ್ಲೆಯಾದ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಯಾವತ್ತೂ ರೈತರು ಎದೆಗುಂದಿಲ್ಲ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದೇ ಇಲ್ಲ ಏನೋ ಸ ದುಡಿತಿದ್ದೀವಿ ಬದುಕ್ತಾ ಇದ್ದೀವಿ ನಮ್ಮ ಜೀವನಾನ ಉತ್ತಮ ಪಡಿಸೋದಕ್ಕೆ ಸರ್ಕಾರಗಳು ಪ್ರಯತ್ನ ಪಡಬೇಕು ಆದರೆ ಸಾಕಷ್ಟು ರೀತಿ ಅವುಗಳ ಪ್ರಯತ್ನ ಸಾಲ್ತಾ ಇಲ್ಲ ಅಂತ ಅನಿಸುತ್ತೆ ಯಾಕಂದರೆ ಅವ್ರಿಗೆ ಅವ್ರದೇ ಆದ ಚಿಂತೆ ಬರೀ ಚುನಾವಣೆ ಮತಗಳಿಕೆ ಅದುವಾಗಿ ಬಿಟ್ಟರೆ ಜನಕ್ಕೆ ಅನುಕೂಲ ಮಾಡಬೇಕು ಉದ್ದಾರ ಮಾಡಬೇಕು ಅಂತ ಯಾವ ಸರ್ಕಾರಕ್ಕೂ ಅನ್ನಿಸ್ತಾ ಇಲ್ಲ ಯಾವ ಪಕ್ಷ ಅಧಿಕಾರದಲ್ಲಿದ್ರೂ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳೊಂತಥ ದ್ವಿತೀಯ ದರ್ಜೆಯ ನಾಗರಿಕರು ಅವರ ಲೆಕ್ಕಕ್ಕೆ ನಾವು ವೋಟ್ ಹಾಕೋಕ್ಕಷ್ಟೇ ನಾವು ಬೇಕು ಅಷ್ಟು ಬಿಟ್ಟರೆ ನಮ್ಮಿಂದ ಇನ್ನೇನು ಅವರಿಗೆ ಉಪಯೋಗ ಇಲ್ಲ ಅನ್ನಂಗೆ ನಡ್ಕೊಳ್ತಾರೆ ಹೀಗಿರುವಾಗ ಯಾವ ಥರ ಅಭಿವೃದ್ದಿನ ನಾನು ಶಿಫಾರಸ್ಸು ಮಾಡೋಕ್ಕಾಗತ್ತೆ ಏನು ಮಾಡತ್ತೆ ಈ ಸರ್ಕಾರ ಅಂತ ನಮಗೆ ಸರ್ಕಾರಗಳ ಮೇಲೆ ಜನಪ್ರತಿನಿಧಿಗಳ ಮೇಲೆ ಅಧಿಕಾರಿಗಳ ಮೇಲೆ ಸಂಪೂರ್ಣ ನಂಬಿಕೆ ಹೊರ್ಟೋಗ್ಬಿಟ್ಟಿದೆ ಇಷ್ಟು ಬಿಟ್ಟು ಇನ್ನೇನು ಅವಕಾಶ ಇದ್ರು ಸರ್ಕಾರನೇ ಪರಿಶೀಲಿಸಬೇಕು ಅಂತ ನನ್ನ ಅಭಿಪ್ರಾಯ